ಹಲೋ ರೀ ಅಕ್ಕೋರೆ ಹಾಂ ಇದು ರೀ ನಿಮ್ಮ ಹೂವಿನ ಅಂಡ್ಗಿಯೊಳಗೆ ಯಾವ ಯಾವ ಥರದ ಹೂವು ಇದಾವೆ ರೀ ಹೌದೇನ್ರೀ ನಮ್ಗೆ ಒಂದು ಒಂದು ಕೆ ಜಿ ಸೇವಂತ್ಗಿ ಕೊಡಿರಿ ಒಂದು ಕೆ ಜಿ ಗುಲಾಬಿ ಕೊಡಿರಿ ಅದರ ರೇಟ್ ಎಷ್ಟು ರೀ ಅಂದರೆ ನಮಗೆ ನಾಳೆ ನಮ್ಮ ಮನೆ ನಮ್ಮ ಮನೇಲ್ಲಿ ಪೂಜೆ ಐತೆ ರೀ ಅದಕ್ಕೆ ಒಂದಿಷ್ಟು ಒಂದು ಗುಚ್ಚು ಮಲ್ಗೆ ಹೂವು ಕ ಕೊಟ್ಟು ಕೊಡಿರಿ ಒಂದು ಕೆ ಜಿ ಒಂದು ಕೆ ಜೀ ಮ ಸೇವಂತ್ಗೆ ಹೂವು ಕೊಡಿರಿ ಒಂದು ಕೆ ಜಿ ಗುಲಾಬಿ ಕೊಡಿರಿ ಆಮೇಲೆ ಹ್ಞೂ ರೀ ಒಟ್ಟು ಅದ್ರ ರೇಟ ಅದು ಹೇಳಿರಿ ನೀವು ನಾನು ಫೋನ್ಪೇ ಮಾಡಿ ನಿಮ್ಗೆ ದುಡ್ಡು ಕಳ್ಸ್ತೀನಿ ರೀ ನಾನು ಹ್ಞೂ ರೀ ಹ್ಞೂ ರೀ ಅದಕ್ಕೆ ಮತ್ತೆ ಗುಲಾಬಿ ಥರ ಚೊಲೋ ಇದೆ ರೀ ಎಲ್ಲ ಐಟೆಮ್ಸ ಹಾಕಿರಿ ಅದ್ರೊಳಗೆ ಇದೆ ರೀ ಅವನ್ನ ಗುಲಾಬಿ ಒಳಗೆ ಹಳದಿ ಕಲರು ಕೆಂಪು ಕಲರು ಅವು ಇರ್ತಾವಲ್ಲ ಅವನ್ನೆಲ್ಲ ಐಟೆಮ್ ಹಾಕಿ ಒಂದು ಕೆ ಜಿ ಗುಲಾಬಿ ಕೊಡಿರಿ ಒಂದು ಕೆ ಜಿ ಸೇವಂತ್ಗೆ ಕೊಡಿರಿ ಹ್ಞೂ ರೀ ತಾಜಾ ಫ್ರೆಶ್ ಇರ್ಬೇಕು ರೀ ಅದು ಅಮ್ಮೋರೆ ಹ್ಞೂ ರೀ ಆಯ್ತು ತಗೊಳ್ರಿ ಹೆಂಗೆ ಅಂದ್ರೆ ನಮಗೆ ಒಟ್ಟು ನಾವು ನಾಳೆ ದಿನ ಬರ್ತೀವಿ ರೀ ನಾಳೆ ಒಂಬತ್ತು ನಾಳೆ ಒಂಬತ್ತು ಗಂಟೆಗೆ ಸು ಬ ಕಳಿಸ್ತೀವಿ ರೀ ನಾವು ನಮ್ಮ ಹುಡುಗನ್ನ ಹ್ಞೂ ರೀ ಅವ್ನ ಕಡೆಗೆ ಕೊಟ್ಟು ಕಳ್ಸ್ಬೇಕು ನೋಡಿರಿ ದುಡ್ಡನ್ನೂ ಅವ್ನ ಕೈಯಾಗೆ ಕೊಟ್ಕಳ್ಸ್ತೀವಿ ಎಷ್ಟಾಗತ್ತೆ ರೀ ಅದ್ರದ್ದು ಈಗ ಹೇಳಿರಿ ಹ್ಞೂ ರೀ ಆಯ್ತು ತಗೊಳ್ರಿ ಮಿಸ್ ಮಾಡ್ಬೇ